ನನ್ನ ಪ್ರಕಾರ ನಾನು ನನ್ನ ಹೆಮ್ಮೆಯ ಸಾಧನೆ ಏನು ಅಂತ ಅಂದರೆ ನಾನು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಓದು ಜೊತೆಲೆ ಒಂದು ಚಿಕ್ಕ ಬಿಝ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದು ಅದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅದರಲ್ಲಿ ನಾವು ಬರ್ಡೆ ಪಾರ್ಟೀಸ್ ಮತ್ತು ಹಳದಿ ಶಾಸ್ತ್ರ ಈ ಥರ ಪುಟ್ಟ ಪುಟ್ಟ ಈವೆಂಟ್ಸಿಗೆ ಹೋಗ್ಬುಟ್ಟು ಡೆಕೊರೇಶನ್ಸ್ ಮಾಡಿಕೊಡ್ತಾ ಇದ್ವಿ ಅದಕ್ಕೆ ಡಿಪೆಂಡ್ಸ್ ಆನ್ ಆ ಒನ್ ಡೆಕೊರೇಶನ್ನಿಗೆ ನಾವೊಂದು ಚಾರ್ಜ್ ಅಂತ ಫಿಕ್ಸ್ ಮಾಡ್ತಾ ಈ ಒಂದು ಚಿಕ್ಕ ಬಿಝ್ನೆಸನ್ನ ಸ್ಟಾರ್ಟ್ ಮಾಡಿದ್ವಿ ನಾವು ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು ಮಾಡಿದ್ದಿದು ಸ್ಟಾರ್ಟ್ ಮಾಡಿದಾಗ ನಮಗೆ ಆ್ಯಕ್ಚುಲಿ ತೋ ಜಾಸ್ತಿ ಈವೆಂಟ್ಸ್ ಬರಲಿಲ್ಲ ಆದರೆ ನಾವು ಏನು ಮಾಡ್ತಿದ್ವಿ ಅಂತ ಅಂದರೆ ನಮ್ಮದು ಫ್ಯಾಮಿಲಿದ್ದೇ ಡೆಕೊರೇಶನ್ಸ್ ಎಲ್ಲ ಮಾಡ್ಬಿಟ್ಟು ಪೋಸ್ಟ್ ಮಾಡ್ತಾ ಇದ್ವಿ ಇನ್ಸ್ಟಗ್ರಾಮಲ್ಲಿ ಒಂದು ಅಕೌಂಟ್ ಅಂತ ಕ್ರಿಯೇಟ್ ಮಾಡಿ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ದು ಬಿಝ್ನೆಸ್ಸು ನಮಗೆ ತುಂಬ ಖುಷಿ ಕೊಟ್ಟಿದೆ ಇದು ಬಿಕಾಸ್ ಇಂಡಿಪೆಂಡೆಂಟ್ ಆಗಿ ನಾವು ಒಂದು ಏನೋ ಸ್ಟಾರ್ಟ್ ಮಾಡೋಣ ಅಂತ ಬಿಝ್ನೆಸ್ ಮೈಂಡೆಡಲ್ಲಿ ಹೋಗಿದ್ದು ಫಸ್ಟ್ ಟೈಮ್ ಆ್ಯಂಡ್ ನಾವು ಅದರಲ್ಲಿ ಸೋತಿಲ್ಲ ಆ್ಯಂಡ್ ಈಗಲೂ ಅದನ್ನು ಬಿಟ್ಟಿಲ್ಲ ಮಾಡ್ತಾ ಇದ್ದೀವಿ ತುಂಬ ಖುಷಿ ಕೊಟ್ಟಿರೋ ವಿಷಯ ಅಂತ ಅಂದರೆ ಅದು ಆ್ಯಂಡ್ ನನ್ನ ಪ್ರಕಾರ ಅದು ಅದು ಒಂದು ಸಾಧನೆ ಅಂತ ನಾನು ಹೇಳ್ಕೊತಿನಿ ಮತ್ತೆ ನಾವು ಏನೋ ಒಂದು ಬಿಝ್ನೆಸ್ ಮಾಡ್ತಿದ್ದೀವಿ ಅಂತಂದರೆ ನಮಗೆ ತುಂಬ ಪಾಠ ಕಲಿಯುತ್ತೀವಿ ಆ್ಯಕ್ಚುಲಿ ನಾವು ನಾವು ಈ ಬುಕ್ಕಲ್ಲಿ ಓದೋದಕ್ಕಿಂತ ಪ್ರ್ಯಾಕ್ಟಿಕಲ್ ಆಗಿ ಅದನ್ನು ಎಕ್ಷ್ಪೀರಿಯನ್ಸ್ ಮಾಡಿದಾಗ ನಮಗೆ ತುಂಬ ನಾಲೆಡ್ಜ್ ಬರುತ್ತೆ ಆ್ಯಂಡ್ ಇದನ್ನ ನಾವು ಕಂಟಿನ್ಯೂ ಮಾಡ್ಬೇಕು ಅಂತನು ಅಂದ್ಕೊಂಡಿದ್ದೀವಿ ಇದು ತುಂಬ ಒಳ್ಳೆಯ ಪ್ರೋಫಿಟ್ ಇರುವಂತಹ ಬಿಝ್ನೆಸ್ಸೆ ಮತ್ತೇ ಇದರಿಂದ ನಮ್ಮದು ಒಂದು ಥಿಂಕಿಂಗ್ ಪವರ್ ಎಲ್ಲ ನಾಲೆಡ್ಜೆಬಲ್ ಆಗಿದೆ ಇದು ಎಲ್ಲ ಹೆಚ್ಚಾಗಿದೆ ಆ್ಯಂಡ್ ಬಿಝ್ನೆಸ್ ಮೈಂಡೆಡ್ ಅಲ್ಲಿ ಮಾಡ್ಬೇಕಿದೆ ಮತ್ತೆ ನನ್ನ ಪ್ರಕಾರ ಇದು ನಾನು ಮಾಡಿರೋ ಸಾಧನೆ ಅಂತ ಅಂದ್ಕೊತೀನಿ ಹೆಮ್ಮೆ ನನಗೆ ತುಂಬ ಹೆಮ್ಮೆ ಇದೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ಥ್ಯಾಂಕ್ ಯು